ನಾನು ಅಡುಗೆ ಮಾಡುವಾಗ ಎರಡರಿಂದ ಮೂರು ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತೇನೆ ಯಾಕಂದರೆ ನನಗೆ ಅಷ್ಟೊಂದು ಉತ್ತಮವಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಆದ್ದರಿಂದ ನಿಧಾನಕ್ಕೆ ಒಂದೊಂದೇ ಕೇಳಿಕೊಂಡು ಅಮ್ಮನ ಹತ್ರ ಎಲ್ಲ ಕೇಳಿಕೊಂಡು ನಿಧಾನಕ್ಕೆ ಅಡುಗೆಯನ್ನ ಮಾಡ್ತೇನೆ ಆಗ ಮೊದಲ್ನೇ ಬಾರಿ ಅಮ್ಮ ಅಡುಗೆ ಮಾಡೋದನ್ನು ಕಲಿಬೇಕು ಅಂತ ಹೇಳಿ ಚಿತ್ರಾನ್ನ ಮಾಡೋದಕ್ಕೆ ಬಿಟ್ಟಾಗ ನಾನು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿ ಹೋದಾಗ ಬಹಳಷ್ಟು ಸಮಯ ತೆಗೆದುಕೊಂಡಿತ್ತು ಹಾಗೂ ಅದರಲ್ಲಿ ಈರುಳ್ಳಿ ಎಲ್ಲ ಒಂಥರ ಆಗಿಬಿಟ್ಟು ಎಲ್ಲ ಸ್ಮೆಲ್ ಎಲ್ಲ ಕೆಟ್ಟೋಗಿ ಬಿಟ್ಟಿತ್ತು ಅದಾದ್ಮೇಲೆ ಅದರಲ್ಲಿ ಅರ್ಶಿನ ಕೂಡ ಜಾಸ್ತಿ ಆಗಿಬಿಟ್ಟು ಖಾರ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅರ್ಶಿನ ತುಂಬ ಕಾ ಜಾಸ್ತಿ ಆದರೆ ವಿಷದ ಟೇಸ್ಟ್ ಬರ್ತದೆ ಅಂತ್ಹೇಳಿ ಬಿಟ್ಟು ಮನೆಯಲ್ಲೆಲ್ಲ ಬೈತಾ ಇದ್ದರು ಈ ಥರ ಅಡುಗೆ ಮಾಡೋದನ್ನು ನೀನು ಕಲಿಯೋದ್ ಯಾವಾಗ ಅಂತೆಲ್ಲ ಹೇಳ್ಬುಟ್ಟು ಇಷ್ಟು ಅಡುಗೆ ಮಾಡ್ತೀನಿ ಮಾಡ್ತೀನಿ ಅಂತ್ಹೇಳಿ ಇಷ್ಟೆಲ್ಲ ಸಮಯ ನೀನು ಹಾಳು ಮಾಡಿದೆ ಸಮ ನೀನು ಇನ್ನೂ ಅಡುಗೆ ಮಾಡೊದನ್ನು ಕಲಿಬೇಕು ಅಂತ್ಹೇಳ್ಬಿಟ್ಟು ಅವತ್ತೆಲ್ಲ ಅದು ಅರ್ಶಿನ ಆ ಥರದ್ದೆಲ್ಲ ಇದ್ದರೂ ಕೂಡ ಎಲ್ಲರೂ ಮೊಸ್ರು ಆ ಥರ ಎಲ್ಲ ಬೆರೆಸ್ಕೊಂಡು ಊಟ ಮಾಡಿದರು ಅದಾದ್ಮೇಲೆ ನಾನು ಎರಡನೇ ಬಾರಿ ಅಡುಗೆ ಮಾಡಬೇಕಾದ್ರೆ ಪಲಾವ್ ಅಡುಗೆ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಗಿರಲಿಲ್ಲ ಅದರಲ್ಲಿ ತರಕಾರಿಗಳೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿದ್ದು ಅದರಲ್ಲಿ ಮತ್ತೆ ಮಸಾಲೆ ಪದಾರ್ಥ ಎಲ್ಲ ಹೆಚ್ಚಾಗಿ ಹೋಗಿ ಹೆಚ್ಚಾಗ್ಬಿಟ್ಟಿತ್ತು ಮೆಣಸು ಮತ್ತು ಚಕ್ಕೆ ಲವಂಗ ಈ ಥರದ್ದೆಲ್ಲ ಹೆಚ್ ಹೆಚ್ಚಾಗ್ ಹಾಕಿದ್ದರಿಂದ ಮಸಾಲೆ ಪದಾರ್ಥ ತಿನ್ನೋ ತಿನ್ಬೌದು ಆದರೆ ಕಡಿಮೆ ತಿನ್ನಬೇಕು ಅದ್ರಲ್ಲಿ ನಾನು ಎಲ್ಲ ತುಂಬಾ ಜಾಸ್ತಿ ಹಾಕಿಬಿಟ್ಟಿದ್ದೆ ಅದರಿಂದ ಕೂಡ ಆ ಎರಡನೇ ಬಾರಿ ಮಾಡಿದಾಗ ಕೂಡ ಅದರದು ಟೇಸ್ಟ್ ಕೂಡ ಎಲ್ಲ ಕೆಟ್ಟೋಗಿ ಬಿಟ್ಟಿತ್ತು ಅವಾಗ ತುಂಬ ಅಂದರೆ ತುಂಬಾ ಸಮಯನ ವ್ಯರ್ಥ ಮಾಡಿದ್ದೆ ನಾನು ಅದಾದ್ಮೇಲಿಂದ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಅಡುಗೆ ಮಾಡೋದನ್ನು ಕಲ್ತುಕೊಂಡೆ ಅವಾಗಿಂದ ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬಾ ಕುತೂಹಲ ಸ್ಟಾರ್ಟ್ ಆಯಿತು ನಾವು ಮೊದಲ್ನೇ ಬಾರಿಗೆ ಮಾಡಬೇಕಾದ್ರೆ ಆಗ್ತದೆ ಪ್ರಾಬ್ಲಮ್ ತೊಂದರೆಗಳು ತುಂಬಾ ಆಗ್ತವೆ ಆದರೆ ಬರ್ತಾ ಬರ್ತಾ ಅಡುಗೆ ಮಾಡೋದನ್ನು ಕಲ್ತ ಮೇಲೆ ಅಡುಗೆ ಮೇಲೆ ಕುತೂಹಲ ಜಾಸ್ತಿ ಆಯಿತು ಆಮೇಲೆ ಅದರಲ್ಲಿ ಇಂಟ್ರಸ್ಟ್ ಕೂಡ ಜಾಸ್ತಿ ಆಗ್ಬಿಟ್ಟು ಪ್ರತಿ ಬಾರಿ ನಾನೇ ಮಾಡ್ತೇನೆ ಮಾ ಅಡಿಗೆ ಅಂತ ಹೇಳ್ಬಿಟ್ಟು ಬಂದಾಗ ಮನೆಯಲ್ಲಿ ಕೂಡ ಧೈರ್ಯದಿಂದ ಸರಿ ಮಾಡು ಅಂತೆಲ್ಲ ಬಿಟ್ಟು ಕೊಟ್ಟಾಗ ಕನಿಷ್ಠ ಪಕ್ಷ ಎರಡರಿಂದ ಮೂರು ಗಂಟೆಗಳ ಕಾಲ ನಾನು ಟೈಮನ್ನು ಅಡುಗೆ ಮಾಡೋದ್ರಲ್ಲಿ ಕಳಿತೇನೆ ಈ ಥರ ಹೊಸ ಹೊಸ ಪದಾರ್ಥಗಳನ್ನು ಟ್ರೈ ಮಾಡ್ತೇನೆ ಹೊಸ ಹೊಸ ಅಡುಗೆಗಳನ್ನ ಮಾಡ್ತೇನೆ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಅಮ್ಮ ಹೇಳಿಕೊಡ್ತಾರೆ ಅದು ಆ ಥರ ಮಾಡಬಾರ್ದು ಈ ಥರ ಮಾಡಬೇಕು ಈ ತ ಯಾವುದಕ್ಕೆ ಏನು ಹಾಕದ್ರೆ ಚೆನ್ನಾಗಿರ್ತದೆ ಅಂತೆಲ್ಲ ಹೇಳ್ಬಿಟ್ಟು ಅಮ್ಮ ಹೇಳ್ತಾರೆ ಎಲ್ರಿಗೂ ಅಮ್ಮ ಅವರೆಲ್ಲ ಹೇಳ್ಕೊಡ್ತಾರೆ ಅದಾದ್ಮೇಲೆ ಅಡಿಗೆ ಮಾಡೋದು ಕಷ್ಟ ಕಷ್ಟ ಅಂತ ಹೇಳ್ತಾರೆ ಮೊದಲಿಗೆ ಅಡುಗೆ ಮಾಡೋದು ಎಲ್ಲರಿಗೂ ಕಷ್ಟನೇ ಆಗ್ತದೆ ಆದರೆ ಬರ್ತಾ ಬರ್ತಾ ಅಡುಗೆ ಮಾಡ್ತಾ ಮಾಡ್ತಾ ಈಸಿ ಆಗ್ತದೆ